ಹಾಂ ಅಲೋ ಹೌದು ರೀ ಹಾಂ ಹಾಂ ಐದುನೂರು ರೂಪಾಯಿ ಆಗ್ತೈತೆ ನೋಡಿರಿ ಇಲ್ಲ ರೀ ಪೆಟ್ರೋಲ್ದು ಭಾಳ ತುಟ್ಟಿಯಾಗೈತಿ ಸರ್ ಇಲ್ಲ ಇಲ್ಲ ಕಡಿಮೆ ಆಗುವುದಿಲ್ಲ ಹಾಂ ಹಾಂ ಎಷ್ಟು ಮಂದಿ ಇದೇರ್ ರೀ ಎಷ್ಟು ಮಂದಿ ಇದೇರ್ ರೀ ಹಾಂ ಹಾಂ ಇಬ್ರು ಇದೇರ್ ರೀ ಇಲ್ಲ ಇಲ್ಲ ಕಡಿಮೆ ಆಗೋಂಗಿಲ್ಲ ಐದುನೂರು ರೂಪಾಯಿ ಇದೆ ನೋಡಿರಿ ಇಲ್ಲ ಇಲ್ಲ ಈಗೆಲ್ಲ ಪೆಟ್ರೋಲ್ ತುಟ್ಟಿಯಾಗೈತೀ ಏನಿಲ್ಲ ರೀ ಹಾಂ ಹಾಂ ನೀವು ಎಷ್ಟು ಕೊಡೋವ್ರ್ ಇದ್ದೀರಿ ಮೂರು ನೂರು ರೂಪಾಯಿ ಕೊಡ್ತೀರಿ ನಾಲ್ಕು ನೂರು ರೂಪಾಯಿ ಕೊಡಿರಿ ನಾಲ್ಕು ನೂರು ಕೊಡಿರಿ

ಆಯ್ತ್ ತೊಗೋರಿ ಹಾಂ ಹಾಂ ಇಡಿರಿ ಹಾಂ